ಹಲೋ ಹಾಂ ಹೂವಿದ್ದು ಮನಿಷಾ ಹೂವಿನ ಅಂಗಡಿಯಿದು ಹಾಂ ನಮಗೆ ಮನೆಗೆ ಹೂ ಸ್ವಲ್ಪ ಬೇಕಿತ್ತು ಫಂಕ್ಷನ್ ಇತ್ತು ಪೂಜೆಗೆ ಹಾಂ ನಮಗೆ ಸೇವಂತಿಗೆ ಮತ್ತು ಸ್ವಲ್ಪ ಕಾಕಡ ಮಲ್ಲಿಗೆಯೆಲ್ಲ ಬೇಕಿತ್ತು

ಹಾಂ ಎಷ್ಟು ಉಂಟು ಈಗ ಹಾಂ ನಮಗೆ ಎರಡು ಅಟ್ಟಿ ಬೇಕು ಹಾಂ ಹೌದು ಮಲ್ಲಿಗೆ ಎರಡು ಅಟ್ಟಿ ಬೇಕು ಮತ್ತು ಇದು ಒಂದು ಬುಟ್ಟಿ ಸಾಕು ಸೇವಂತಿಗೆ ಹಾಂ ಮತ್ತು ಗುಲಾಬಿಯೊಂದು ಐವತ್ತು ಬೇಕು

ಹಾಂ ಎಡ್ರೆಸ್ಸೆಲ್ಲ ವಾಟ್ಸ್ಯಾಪ್ ಮಾಡೋದ್ ಮಾಡ್ಬೋದಲ್ಲಾ ಹಾಂ ನಮಗೆ ಮತ್ತೆ ಡೆಕೋರೇಟಿಗೆ ಸಹ ಬೇಕಿತ್ತು ಡೆಕೋರೇಟ್ ಮಾಡ್ಲಿಕ್ಕೆ ಮಾಡ್ತೀರಾ ಅಲ್ವಾ ನೀವೇ ಹಾಂ ಹೌದು ಮಾಡಬೇಕು ಹಾಂ ಆಯ್ತು ಅದು ಎಲ್ಲ ಒಟ್ಟಿಗೆ ಮತ್ತೇವೆ ಕೊಡ್ತೇವೆ ಹಾಂ ಹಾಂ ಯಾವಗಕ್ಕೆ ನಮ್ಗೆ ಈ ಎರಡು ದಿನ ಬಿಟ್ಟು ಹಾಂ ಹೌದು ಹಾಂ ಹಾಂ ಆಯಿತು ಹೇಳ್ತೇವೆ

ಇಡು ಇಡ್ತೇವೆ ಹಾಂ